ನನಗೆ ತುಂಬ ಇಷ್ಟವಾಗುವ ಸಿಹಿ ತಿಂಡಿ ಎಂದರೆ ಜಾಮೂನು ಇದು ನನ್ನ ಮಗನಿಗು ತುಂಬ ಇಷ್ಟವಾಗುತ್ತದೆ ಇದು ನನಗೆ ಬರೋದ್ರಿ ನಾನೆ ನಾನೇ ಮಾಡ್ತೀನಿ ಇದು ಹೊರ್ಗಡೆ ತಿನ್ನೋದಕ್ಕಿಂತ ನಾನು ಮಾಡಿರೋದು ತಿನ್ನೋದಕ್ಕೆ ಹೆಚ್ಚು ಇಷ್ಟ ಇದು ಮಾಡಲು ಜಾಮೂನನ್ನು ಮಾಡಲು ತುಂಬ ಸುಲಭವಾದ ಅಡುಗೆ ರೆಸಿಪ್ ಸ್ವೀಟ್ ರೆಸಿಪಿ ಅಂತ ಹೇಳಬಹುದು ಇದನ್ನು ಇದು ಒಂದು ಅರ್ಧ ಗಂಟೆಲೇ ಮಾಡಿ ಮುಗಿಸ್ಬೌದು ಮಾಡುವ ವಿಧಾನ ಅಂದರೆ ಜಾಮೂನ್ ಅಂಗಡಿಯಲ್ಲಿ ಜಾಮೂನ್ ಪ್ಯಾಕೆಟ್ ತಗೊಬಂದು ಅದಕ್ಕೆ ಸ್ವಲ್ಪ ಹಾಲನ್ನು ಬಿಸಿ ಮಾಡಿ ನಾ ಆ ಹಿಟ್ಟನ್ನ ಹಾಕಿ ಕಲಸಿ ಒಂದು ಹತ್ತು ನಿಮಿಷ ಬಿಡಬೇಕು ಹಾಗೆ ಬಿಟ್ಟು ಸಣ್ಣ ಸಣ್ಣ ಉಂಡೆಗಳಾಗಿ ಕಟ್ಟಿ ಎಣ್ಣೆ ಕಾಯೋಕಿಟ್ಟು ಎಣ್ಣೆ ಕಾಯ್ದ ನಂತರ ಅದನ್ನು ಕರಿದು ಬ್ರೌನ್ ಕಲ್ಲರ್ ಬರೋವರಗು ಕರಿದು ನಂತರ ಅದನ್ನು ಪಕ್ಕಕೆಯಿಟ್ಟು ಇನ್ನೊಂದು ಸೆ ಒಲೆ ಸೈಡಲ್ಲಿ ಸಕ್ಕರೆ ಪಾಕವನ್ನು ತೆಗೆದುಕೊಳ್ಳಬೇಕು ಎರಡು ಲೋಟ ಸಕ್ಕರೆ ತೆಗೆದುಕೊಂಡರೆ ಒಂದು ಲೋಟ ನೀರನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಲವಂಗ ಕೇಸರಿ ಕಲ್ಲರ್ ಎಲ್ಲ ಹಾಕಿ ಮಿಶ್ರಣ ಮಾಡಿ ಅದನ್ನು ತುಂಬ ಪಾಕ ಬರೋವರೆಗು ಕಾಯಿಸಿ ನಂತರ ಪಾಕ ಬಂದಾದ ಮೇಲೆ ಸ್ಟೌವನ್ನು ಆಫ್ ಮಾಡಿ ಅದೊಯ್ ಪಾಕ ತಣ್ಣಗಾದ ಮೇಲೆ ನಾವು ಕರಿದಿಟ್ಟುಕೊಂಡಂತಹ ಜಾಮೂನ್ ಉಂಡೆಗಳನ್ನು ಅದಕ್ಕೆ ಹಾಕಿ ನಂತರ ತಣ್ಣಗಾದ ಮೇಲೆ ಅದನ್ನು ತಿನ್ನಲು ಚಂದ ಆಗುತ್ತದೆ ಒನ್ ಅವರ್ ಬಿಟ್ಟು ಆಮೇಲೆ ಎಲ್ಲರೂ ಚೆನ್ನಾಗಿ ತಿನ್ಬೌದು ತುಂಬ ತುಂಬ ಇಷ್ಟವಾದ ರೆಸಿಪಿ ಇದು ಮತ್ತು ಮಾಡಲು ತುಂಬ ಸುಲಭವಾಗಿದೆ ಇದು ನಮ್ಮ ಮನೇಲಿ ಎಲ್ಲರು ತುಂಬ ಇಷ್ಟ ಪಟ್ಟು ತಿನ್ನುತ್ತಾರೆ ಇದರಿಂದ ಸೈಡ್ ಎಫ್ಫೆಕ್ಟ್ ಏನು ಇರುವುದಿಲ್ಲ